ನಮ್ಮ ಹಿಂದಿನ ಕಾಲ ಅಂದರೆ ಅದು ಎಷ್ಟು ಸುಂದರವಾಗಿತ್ತು ಅಲ್ಲವಾ ಈಗಿನ ಆಧುನಿಕ ಕಾಲಕ್ಕೆ ಹೋಲಿಸಿದರೆ ನಮ್ಮ ಹಿಂದಿನ ಕಾಲ ಕಾಲ ಏನೂ ಅಲ್ಲ ಅಲ್ಲಿ ಒಂದು ಸಂಬಂಧಗಳು ಇತ್ತು ಒಂದು ಇದ್ದದ್ದು ಸಣ್ಣ ಮನೆಯಾದರೂ ಆ ಮನೆ ತುಂಬ ಜನರಿದ್ದರು ಅಲ್ಲಿ ಒಂದು ಹೊಂದಾಣಿಕೆ ಇತ್ತು ಅಲ್ಲಿ ಒಂದು ಬೆಸುಗೆ ಇತ್ತು ಆದರೆ ಆ ಮನೇಲಿ ಅಷ್ಟು ಜನ ಇದ್ದರೂ ಅವರಿಗೆ ಮನೋರಂಜನೆಗಂತ ಇವಾಗಿನ ಕಾಲದ ಥರ ಫೋನುಗಳಾಗಿರ್ಬೌದು ದೂರದರ್ಶನದಲ್ಲಿ ಬರುವಂತಹ ಕೆಲವೊಂದು ಮನೋರಂಜನೆಯ ಕಾರ್ಯಕ್ರಮಗಳಾಗಿರ್ಬೌದು ಅಥವಾ ದೂರದರ್ಶನವೇ ಆ ಕಾಲದಲ್ಲಿ ಇರಲಿಲ್ಲ ಹಾಗಾಗಿ ಅವಾಗಿನ ಜನಗಳ ತಲೆ ತುಂಬ ಜೋರಾಗಿ ಓಡ್ತಾ ಇತ್ತು ಹಾಗಾಗಿ ಅವರು ಏನು ಮಾಡ್ತಾ ಇದ್ರು ಅಂತ ಹೇಳಿದರೆ ಅವರೇ ಖುದ್ದಾಗಿ ಕೆಲವೊಂದು ಆಟಗಳನ್ನು ಕೆಲವೊಂದು ಸಂಗೀತಗಳನ್ನು ಕೆಲವೊಂದು ಸೊಗಡುಗಳನ್ನುಸೃಷ್ಟಿ ಮಾಡ್ತಾ ಇದ್ದರು ಅವರ ಕೆಲಸ ಮಾಡುವಾಗ ಅವರಿಗೆ ಬೇಸರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಕೆಲವೊಂದು ಪದ್ಯಗಳನ್ನು ಸೃಷ್ಟಿ ಮಾಡ್ತಾ ಇದ್ದರು ಕೆಲವೊಂದು ಚರಣಗಳನ್ನು ಸೃಷ್ಟಿ ಮಾಡ್ತಾ ಇದ್ದರು ಉದಾಹರಣೆಗೆ ಗದ್ದೆಯಲ್ಲಿ ಅವರು ಕೆಲಸ ಮಾಡಬೇಕಾದ್ರೆ ನೇಜಿ ಮಾಡಬೇಕಾದ್ರೆ ತುಂಬ ಜನ ಹೆಂಗಸರು ಒಟ್ಟಾಗ್ತಾರೆ ಆಟ ಆ ಸಮಯದಲ್ಲಿ ಅವರಿಗೆ ಕೆಲಸ ಮುಂದುವರಿಬೇಕಂದರೆ ಅವರ ಕಾಲ ಕಳಿಬೇಕಂತ ಹೇಳಿದರೆ ಅವರಿಗೆ ಕೆಲವೊಂದು ಮನೋರಂಜನೆ ಆಗಬೇಕು ಆ ಮನೋರಂಜನೆಗೋಸ್ಕರ ಅವರೇ ಕೆಲವೊಂದು ಸಾಲುಗಳನ್ನು ಸೃಷ್ಟಿ ಮಾಡ್ತಾ ಇತ್ತು ಆದರೆ ಆ ಸಾಲು ಅವರ ಜೀವನವನ್ನೇ ವರ್ಣಿಸ್ತಾ ಇತ್ತು ಅವರ ಆ ಸಾಲುಗಳು ಕೆಲವೊಂದು ಅರ್ಥಗಳನ್ನು ಕೊಡ್ತಾ ಇತ್ತು ಹಾಗಾಗಿ ಆ ಜನರಿಂದ ಜನರ ಬಾಯಿಂದ ಜನರಿಗೆ ಸೃಷ್ಟಿಯಾದಂತಹ ಕೆಲವೊಂದು ಪದವನ್ನೇ ಜಾನಪದ ಅಂತ ಕರಿತಾರೆ ಆ ಜಾನಪದ ಅನ್ನೋ ಒಂದು ಹಾಡಿಗೆ ಅರ್ಥ ಇದೆಯಲ್ಲ ಅದನ್ನು ಯಾರಿಂದಲೂ ವರ್ಣಿಸ್ಲಿಕ್ಕೆ ಆಗಲ್ಲ ಅಷ್ಟು ಒಂದು ಘನತೆಯನ್ನು ಗೌರವವನ್ನು ತುಂಬಿರುವಂತಹ ಒಂದು ಪದ್ಯ ಆಗಿರ್ತದೆ ನಮ್ಮ ಜಾನಪದ ಅದು ಎಲ್ಲ ಇಡೀ ನಮ್ಮ ಊರಿನ ಒಂದು ಕಲೆಯನ್ನು ಸಂಸ್ಕೃತಿಯನ್ನು ಎಲ್ಲವನ್ನು ಹುಟ್ಟುಹಾಕುವಂಥ ಒಂದು ಪದ ಅಂತ ಇದ್ದರೆ ಅದು ಜಾನಪದ